ನಮ್ಮ ತುಮ್ಕೂರು ಜಿಲ್ಲೆಯಲ್ಲೂ ಕೂಡ ಇವಾಗ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸರ್ಕಾರ ತುಂಬ ಒತ್ತನ್ನು ನೀಡುತ್ತಿದೆ ಏಕೆ ಅಂದರೆ ಇವಾಗ ಪ್ರತಿ ಜಿಲ್ಲೆಯಲ್ಲೂ ಮತ್ತೆ ಪ್ರತಿ ಹಳ್ಳಿಯಲ್ಲೂ ಕೂಡ ಆರೋಗ್ಯದ ಶಿಬಿರವನ್ನು ಇಡ ಇಡ್ತಾರೆ ಮತ್ತು ಎಲ್ಲ ಕಡೆಯೂ ಆಸ್ಪೆಟ್ಲಲ್ಲೀ ಒಳ್ಳೆ ಫೆಸಿಲಿಟಿ ಕೊಡಲು ಪ್ರಯತ್ನ ಪಡ್ತಿದ್ದಾರೆ ಮತ್ತು ಯಾವುದೇ ರೀತಿ ರೋಗಗಳು ಬರ್ದಂತೆ ಎಲ್ಲ ವ್ಯಾಕ್ಸಿನೇಷನು ಮಾತ್ರೆಗಳು ಪ್ರತಿ ಆಸ್ಪತ್ರೆಗಳು ಜಿಲ್ಲಾಸ್ಪತ್ರೆಗಳಲ್ಲು ಕೂಡ ಲಭ್ಯವಿರುತ್ತೆ ಏನು ತೊಂದರೆ ಆಗೋದಿಲ್ಲ ಜನ್ರಿಗೆ ಒಳ್ಳೇ ಫೆಸ್ಲಿಟಿ ಮೂಲಕ ಡಾಕ್ಟ್ರುಗಳು ಸ್ಕಿಲ್ಡ್ ಡಾಕ್ಟ್ರ್ಗಳು ಇರ್ತಾರೆ ಹಳ್ಳಿಯಲ್ಲಿ ಇವಾಗ ಮುಂಚೆಯೆಲ್ಲ ಹಳ್ಳಿಯಲ್ಲೆಲ್ಲ ಬಂದು ಸಿಟಿಗೆ ಬರ್ತಿದ್ರು ಇವಾಗೆಲ್ಲ ಅಲ್ಲೇ ಪ್ರತಿ ಹಳ್ಳೀಲು ಕೂಡ ಒಂದೊಂದು ಆಸ್ಪೆಟ್ಲು ಮೂಲಕ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಈ ರೀತಿ ಸರ್ಕಾರಗಳು ತುಂಬ ಸಹಾಯ ಮಾಡ್ತಿದೆ ಮತ್ತು ಬರೀ ಆರೋಗ್ಯಕ್ಕಷ್ಟೆ ಅಲ್ಲ ಶಿಕ್ಷಣಕ್ಕೂ ಕೂಡ ತುಂಬ ಒತ್ತನ್ನು ಕೊಡುತ್ತಿದ್ದಾರೆ ಇವಾಗ ಈಗ ಮುಂಚೆಯೆಲ್ಲ ಸ್ಕೂಲಿಗೆ ಸ್ಕೂಲಿಗೆ ಬರಬೇಕು ಕಾಲೇಜಿಗೆ ಬರ್ಬೇಕೆಂದ್ರೆ ಎಲ್ಲ ಸಿಟಿಗೆ ಬರೋವ್ರು ಆದರೆ ಇವಾಗ ಸ್ಕೂಲು ಕಾಲೇಜು ಕೂಡ ಎಲ್ಲ ಇವಾಗ ಪ್ರತಿ ಡಿಶ್ಟಿಕಲು ಕೂಡ ಮತ್ತೇ ಪ್ರತಿ ತಾಲ್ಲೂಕಲ್ಲು ಕೂಡ ಶುರುವಾಗಿದೆ ಮತ್ತು ಇವಾಗ ಇಂಜಿನಿಯರಿಂಗ್ ಮಾಡ್ತೀವಿ ಮೆಡಿಕಲ್ ಮಾಡ್ತೀವಿ ಅಂದ್ರೂ ಕೂಡ ಗೌರ್ಮೆಂಟ್ ಸೀಟ್ ಮೂಲಕ ಸಹಾಯ ಮಾಡ್ತಿದ್ದಾರೆ ಬಡವ್ರಿಗೆ ಯಾವುದೇ ರೀತಿ ಕಡಿಮೆ ದರದಲ್ಲಿ ಅವರು ಫೀಸ್ನ ಕಟ್ಬೋದು ಇನ್ನು ಯಾವುದೇ ರೀತೀ ಜಾಸ್ತಿ ಅಮೌಂಟ್ ಕಟ್ಟೋಂಗಿರಲ್ಲ ಮತ್ತೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಇವಾಗ ನೀವು ಗೌರ್ಮೆಂಟ್ ಸೀಟ್ ಪಡೆದ್ರೆ ನಿಮಗೆ ಆ ದುಡ್ಡನ್ನು ವಾಪಾಸ್ ನಿಮಗೆ ಬ ಅಕೌಂಟಿಗೆ ಬರುತ್ತೆ ಸ್ಕಾಲರ್ಶಿಪ್ ಮೂಲಕ ಇವಾಗ ಇಂಜಿನಿಯರಿಂಗ್ ಮಾಡ್ತೀವೆಂದ್ರೆ ನೀವೊಂದು ಗೌರ್ಮೆಂಟ್ ಸೀಟಲ್ಲಿ ವರ್ಷಕ್ಕೆ ಒಂದು ಲಕ್ಷ ಏನೋ ಕಟ್ಟಂಗಿರುತ್ತೆ ಅದು ನಿಮಗೆ ಸ್ಕಾಲರ್ಶಿಪ್ ಮೂಲಕ ಒಂದು ಎಂಬತ್ತು ಸಾವ್ರನಾರಾ ಒಂದು ಅರ್ವತ್ತು ಸಾವಿರ ನಿಮಗೆ ವಾಪಾಸ್ ಬಂದ್ಬಿಡುತ್ತೆ ಈ ರೀತಿ ಸೌಲಭ್ಯವನ್ನು ಕೊಡ್ತಿದ್ದಾರೆ ಶಿಕ್ಷಣದಲ್ಲಿ ಮತ್ತು ಆರೋಗ್ಯವೂ ಅಷ್ಟೆ ಇವಾಗ ಎಷ್ಟೋ ಜನಕ್ಕೆ ಹೇಗೆ ಆ ರೋಗಗಳೂ ಬರ್ತವೆ ಅನ್ನೋದು ಗೊತ್ತಿರಲ್ಲ ನಮ್ಮ ಇದು ಈ ಗೌರ್ಮೆಂಟ್ ಇದ್ರಲ್ಲು ಕೂಡ ಇವಾಗ ಏಡ್ಸ್ ಬಗ್ಗೆ ಎಲ್ಲ ತುಂಬ ನ್ಯೂಸ್ಗಳನ್ನ ಹೇಳ್ತಿದ್ದಾರೆ ಯಾವ್ರೀತಿ ನೀವು ಇರಬೇಕು ಯಾವ ರೀತಿ ಇರ್ಬಾರ್ದು ಅಂತ ನೀವು ಹೆಂಗೆ ಪ್ರೊಟೆಕ್ಷನ್ ಯೂಸ್ ಮಾಡಬೇಕು ನಿಮ್ಮು ದಿನ ನಿತ್ಯ ಅಂತ ಎಲ್ಲ ತಿಳಿಸ್ತಾರೆ ಮತ್ತೆ ನೀವು ಏಡ್ಸ್ ಪೇಷಂಟ್ಗಳವ್ರ ಜೊತೆ ಅವ್ರು ಯೂಸ್ ಮಾಡಿದ್ದ ಸಿರಿಂಜನ್ನು ಯೂಸ್ ಮಾಡ್ಬಾರ್ದು ಈ ರೀತಿ ಟಿಪ್ಸ್ಗಳನ್ನ ಎಲ್ಲ ಹೇಳ್ತಿದ್ದಾರೆ ಜನಗಳ್ಗೆ ನೀವು ಹೆಂಗೆ ಇರಬೇಕು ನೀವು ದಿನನಿತ್ಯ ನೀವು ಯಾವ ರೀತಿ ಬದುಕಬೇಕು ಅನ್ನೋದು ಎಲ್ಲ ಹೇಳ್ತಾರೆ ಮತ್ತೆ ನೀವು ದಿನನಿತ್ಯ ಮಾಡುವ ಕೆಲ್ಸಗಳಲ್ಲಿ ಏನು ತಪ್ಪು ನಡೀತಿದೇ ನೀವು ಯಾವ್ರೀತಿ ಸರಿ ಮಾಡ್ಕೊಳ್ಬೇಕು ಅಂತೆಲ್ಲ ಗೌರ್ಮೆಂಟ್ ಆಸ್ಪೆಟ್ಲ್ಗಳಲ್ಲೆಲ್ಲ ಹೇಳ್ತಿದ್ದಾರೆ ಮತ್ತೆ ವಿದ್ಯಾರ್ಥಿಗಳಿಗೆ ಇವಾಗ ಶಿಕ್ಷಣಕ್ಕೆ ಬರ್ತೀವಿ ಅಂದ್ರೂ ಆರು ಅವ್ರಿಗೂ ಕೂಡ ಉಳ್ಕೊಳ್ಳೋಕೆ ವಸತಿ ಗೃಹಗಳನ್ನ ಕಲ್ಪಿಸಿ ಕೊಡ್ತಿದ್ದಾರೆ ಇವಾಗ ತುಮಕೂರಲ್ಲೂ ಇವಾಗ ನಮಗೆ ಎಲ್ಲ ಥರದ ಜಾತಿ ಧರ್ಮಗಳಿಗೂನು ಎಲ್ಲ ಅವ್ರದ್ದೇ ಆದ ಸಪ್ರೇಟು ಗೌರ್ಮೆಂಟ್ ಆಸ್ಟೆಲ್ಗಳಿದೆ ಮತ್ತು ಬಿ ಸಿ ಎಮ್ ಡಿಪಾರ್ಟ್ಮೆಂಟ್ ಎಸ್ ಸಿ ಎಸ್ ಟಿ ಡಿಪಾರ್ಟ್ಮೆಂಟು ಈ ರೀತಿ ಅವ್ರದ್ದೇ ಆದ ಸಪ್ರೇಟ್ ಆಸ್ಟೆಲ್ಗಳು ಅವ್ರಿಗಿದೆ ದರಲ್ಲಿ ಲೇಡೀಸ್ಗೂ ಇದೆ ಜೆಂಟ್ಸ್ಗೂ ಇದೆ ಆರಾಮಾಗಿ ಅವರು ಫೀಸ್ ಇಲ್ಲದೆಲೆ ಅಲ್ಲೇ ಉಳ್ಕೊಳ್ಬೋದು ಅವ್ರು ಎಲ್ಲ ಊಟದ ವ್ಯವಸ್ಥೆಗಳು ಇರ್ತವೆ ಮತ್ತೆ ದಿನನಿತ್ಯ ಅವ್ರಿಗೆ ಟ್ರಾನ್ಸ್ಪೊರ್ಟೇಷನು ಅವ್ರಿಗೆ ಆರಾಮಾಗಿ ಬಸ್ ಪಾಸ್ ಮಾಡ್ಸ್ಕೊಂಡು ಅವರು ಕಾಲೇಜು ಸ್ಕೂಲ್ಗೆ ಓಡಾಡ್ಬೋದು ಆಸ್ಟೆಲಿಂದ ಈ ರೀತಿ ಸೌಲಭ್ಯಗಳು ಕೊಟ್ಟಾಗ ಎಲ್ಲ ಮಕ್ಳುಗಳು ಕೂಡ ಹಳ್ಳಿ ಕಡೆಯಿಂದ ಬಡವರು ಎಲ್ಲ ಬಂದು ಓದೋಕೆ ಇಷ್ಟಪಡ್ತಾರೆ ಆದ ಈ ಕಾರಣದಿಂದ ನಮ್ಮ ಸರ್ಕಾರವು ಸಹಾಯ ಮಾಡಿದಷ್ಟೂ ಜನಗಳ್ಗೆ ಯೂಸ್ ಆಗುತ್ತೆ ಪ್ಲಸ್ ಅದು ನಮ್ಮ ಸಮಾಜಕ್ಕೂ ಒಳ್ಳೇದು ನಮ್ಮ ದೇಶಕ್ಕೂ ಒಳ್ಳೇದು ಏಕೆಂದ್ರೆ ಎಲ್ಲ ಮಕ್ಕಳು ಒದ್ದಾಗ ನಮ್ಮ ದೇಶದಲ್ಲಿ ಎಲ್ಲರೂ ಎಜುಕೇಟೆಡ್ ಆಗ್ತಾರೆ ಎಲ್ಲರೂ ತಿಳ್ಕೊಳ್ತಾರೆ ಅವಾಗ ನಮ್ಮ ದೇಶ ಉದ್ಧಾರ ಆಗಲು ಸಾಧ್ಯವಾಗುತ್ತೆ ಮತ್ತೆ ಅವ್ರು ಕುಟುಂಬುಕ್ಕೂ ಕೂಡ ಅದು ಸಹಾಯವಾಗುತ್ತೆ ಈ ರೀತಿ ಸೌಲಭ್ಯಗಳು ಗೌರ್ಮೆಂಟ್ ಅವ್ರು ಮಾಡಿಕೊಟ್ಟಾಗ ಪ್ರತಿ ಮಕ್ಳಿಗೂ ಯೂಸ್ ಆಗುತ್ತೆ ಪ್ರತಿ ತಂದೆ ತಾಯಿಗಳಿಗೂ ಯೂಸ್ ಆಗುತ್ತೆ ಇವಾಗ ವಸತಿ ಗೃಹ ಎಲ್ಲ ಯು ಫೆಸಿಲಿಟಿ ಕೊಟ್ಟಾಗ ಅವರೂ ವ ಹಳ್ಳಿ ಕ ಇಂದ ದಿವ್ಸ ಬಸ್ಸಲ್ಲಿ ಬಂದು ಹೋಗೋದು ಎಲ್ಲ ತಪ್ಪುತ್ತೆ ಟೈಮ್ ಸೇವ್ ಆಗುತ್ತೆ ಆರಾಮಾಗಿ ಇವರು ಸಿಟಿಯಲ್ಲೇ ಇದ್ಕೊಂಡು ಆಸ್ಟೆಲಿಂದ ಕಾಲೇಜು ಕಾಲೇಜಿಂದ ಆಸ್ಟೆಲ್ಗೆ ಓಡಾಡ್ಕೊಂಡು ಅವರು ಅವ್ರ ವಿದ್ಯಾಭ್ಯಾಸವನ್ನು ನಡೆಸ್ಬೋದು ಆದರೆ ವಸತಿ ಗೃಹ ಅವ್ರಿಗೆ ಸಿಗಲಿಲ್ದಾಗ ಅವರು ಹಳ್ಳಿಯಿಂದ ಬಂದು ಹೋಗೋಕೆ ಅವಾಗ ತುಂಬ ಅವ್ರಿಗೆ ತೊಂದರೆ ಆಗುತ್ತೆ ತುಂಬ ಶ್ಟ್ರೆಸ್ ಆಗುತ್ತೆ ಆದ್ದರಿಂದ ವಸತಿ ಗೃಹ ಸರ್ಕಾರ ಅದನ್ನು ಪ್ರೊವೈಡ್ ಮಾಡೋದರಿಂದ ಎಲ್ಲ ಮಕ್ಳಿಗೆ ಎಲ್ಲ ವಿದ್ಯಾರ್ಥಿಗಳ್ಗದು ತುಂಬ ಎಲ್ಪಾಗುತ್ತೆ